ಹಲೋ ನಳಪಾಕ ಓಟಲಾ ಸರ್ ನಿಮ್ಮ ಓಟಲಿಂದ ಫುಡ್ ನಾವು ಹಾರ್ಡ್ರ್ ಮಾಡಿದ್ವಿ ಬಟ್ ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಅದು ತಣ್ಣಗಾಗೋಗ್ಬಿಟ್ಟಿದೆ ದಯವಿಟ್ಟು ನೀವು ಅದನ್ನು ಒಳ್ಳೆ ಪ್ಯಾಕಿಂಗಲ್ಲಿ ಬಿಸಿಯ ಒಂದು ಬಾಕ್ಸ್ನಲ್ಲಿ ಕಳ್ಸಿಕೊಡಿ ಏಕೆಂದರೆ ಮನೇಲಿ ಅತಿಥಿಗಳು ಬಂದಿದ್ದಾರೆ ಮತ್ತು ಪೇಶೆಂಟ್ಸೂ ಇದ್ದಾರೆ ನಾವು ತಣ್ಣಗಾಗಿರೋ ಆಹಾರವನ್ನು ಕೊಡಕ್ಕಾಗೋದಿಲ್ಲ ನೀವೀಥರ ಇನ್ನೊಂದು ಸಾರಿ ಮಾಡಿದ್ರೆ ನಾವು ಅದಕ್ಕೆ ಒಳ್ಳೆ ಅಮೌಂಟು ಕರೆಕ್ಟ್ ಅಮೌಂಟ್ ಕೊಡಕ್ಕೆ ಕೊಡೊದಿಲ್ಲ ವಂದನೆಗಳು ಲಾಸ್ಟ್ ಟೈಮ್ ಕೂಡ ನೀವು ಇದೇ ತರಾನೆ ಫುಡ್ಡನ್ನು ಕಳಿಸಿದ್ರಿ ನಾನು ಕಂಪ್ಲೇಂಟ್ ಮಾಡಿದ್ದೆ ನಿಮಗೆ ಆದ್ರೂ ಕೂಡ ನೀವು ಯಾವುದೇ ಆ್ಯಕ್ಷನ್ಸನ್ನ ತಗೊಂಡಿಲ್ಲ ನಿಮ್ಮದು ಒಳ್ಳೆ ಓಟಲನ್ಬಿಟ್ಟು ನಾವು ನಿಮ್ಮ ಓಟಲಿಂದ ತರಿಸ್ಕೊಳ್ತೀವಿ ನೀವು ಕಸ್ಟಮರ್ಸ್ ಪ್ರಾಬ್ಲಮ್ಸ್ಗೆ ನೀವು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅಂತಂದರೆ ನಾವು ನಿಮ್ಮ ಓಟ್ಲಿಂದ ಇನ್ಮೇಲೆ ತಗೊಳಕ್ಕೆ ಆಗೋದಿಲ್ಲ ಈ ಸಾರಿ ನಾವು ಏನು ಆಡ್ರು ಮಾಡಿದ್ದೀವೊ ಅದನ್ನ ನೀವು ಕರೆಕ್ಟಾಗಿ ಕಳ್ಸ್ಕೊಡಿ ತಣ್ಣಗಾಯಿತು ಅಂದರೆ ನಾವೂ ತಿನ್ನಕ್ಕೆ ಆಗಲ್ಲ ಬಂದಿರೋರಿಗೂ ಕೂಡ ನಾವು ಕೊಡೊಕ್ಕಾಗಲ್ಲ